ಮೊದಲ ಬಾರಿಗೆ ಸ್ವಿಮ್ಮು ಕಲಿಬೇಕಾದ್ರೆ ಈಗ ಎಲ್ಲ ರೀತಿಯ ಅದೊಂದು ಫೆಸಿಲಿಟೀಸನ್ನ ಒಂದು ಇಟ್ಕೊಂಡು ಹೋಗಬೇಕಾಗಿರುತ್ತೆ ಯಾವುದೇ ಒಂದು ರೀತಿಯಾದ ಒಂದು ಸೈಕಲನ್ನ ಟ್ಯೂಬ್ ಆಗಿರ್ಬೋದು ಗಾಡಿಯ ಟ್ಯೂಬು ಬೈಕನ್ನ ಟ್ಯೂಬು ಯಾತ ಟ್ಯೂಬಿಗೆ ಗಾಳಿ ಒಂದು ಪಂಪನ್ನು ಮಾಡಿಕೊಂಡು ಅದನ್ನ ಹಿಡ್ಕೊಂಡು ಕಲಿಬೇಕಾಗಿರುತ್ತೆ ಹಾಗೆ ಒಂದು ಕಲಿಸುವಂಥವ್ರು ಬ್ಯಾಕಪ್ಪಾಗಿ ಹಿಡ್ಕೊಂಡು ಕಾಲು ಬಡಿಸೋದ್ರಿಂದ ಹಿಡಿದು ಈರ್ಸೋದ್ರಿಂದ ಕೈ ಬಡಿಸಿ ಬಡಿಯೋದರಿಂದ ಎಲ್ಲ ರೀತಿಯಾದ ಒಂದು ಸಹಾಯವನ್ನು ಮಾಡಿ ಅವರು ಹೇಳಿಕೊಟ್ಟು ಕಲಿಸ್ಬೇಕಾಗಿರ್ತಕ್ಕಂಥದ್ದು ಒಂದು ಆಗಿರುತ್ತದೆ ಈಗ ಹೊಸ ಹಳ್ಳಿ ಕಡೆ ನಾವು ಹೋಗಿ ನೋಡ್ತಿದ್ದೀವಿ ಅಂತ ಅಂದ್ರೆ ಅಲ್ಲಿ ಯಾರು ಕಲ್ಸೋರು ಜಾಸ್ತಿ ಇರೋಲ್ಲ ಈಗ ಕಲ್ಸೋರು ತಂದೆ ತಾಯಿಗಳೇ ಕಳ್ಸ್ಕೊಳ್ಬೇಕಾಗಿರುತ್ತೆ ಆನಂತರ ಅವ್ರ ಟೈರು ಮರದ ತಗೊಟೆ ತುಂಡುಗಳು ತೇಲುವಂತಹ ಒಂದು ಯಾವ್ದಾರ ಒಂದು ಪರೀಕರಣಗಳನ್ನ ಹಿಡ್ಕೊಂಡು ಅವ್ರು ಒಂದು ಈಜಲು ಕಲಿಯೋಕ್ಕೆ ಕಲಿತಾ ಇರ್ತಾರೆ ಒಂದು ಕಲಿತಿರ್ತಾರೆ ಎಷ್ಟೋ ಜನಕ್ಕೆ ಅವರು ಕಲಿಸೋರೆ ಇರೋಲ್ಲ ಆ ರೀತಿ ಕಲಿತಾ ಕಲಿತಾ ಕಲಿತ ಅವರು ಅದರಲ್ಲಿ ಒಂದು ರೀತಿಯಾದ ಒಂದು ಎಕ್ಸ್ಪರ್ಟನ್ನು ಆಗಿ ಅವರು ಈಜಲು ಆರಾಮಾಗಿ ಯಾವುದೇ ಒಂದು ಎಷ್ಟು ಆಳ ಎಷ್ಟೇ ಆಳಗಳಿದ್ರೂ ಏನೇ ಇದ್ರೂ ಅವರು ಈಜಲು ಆರಾಮಾಗಿ ಈಜಿಕೊಂಡು ಹೋಗ್ತಕ್ಕಂಥದ್ದು ಅಂದ್ರೆ ಸ್ವಿಮ್ ಮಾಡ್ತಾ ಬರ್ತಾರೆ ಅದೇ ಈಗ ಹೊರಗಡೆ ಎಲ್ಲರು ನೋಡೋದಾದರೆ ಸ್ವಿಮ್ಮಿಂಗ್ ಸ್ಯೂಟ್ ಹಾಕ್ಕೊಂಡಾಗಿರ್ಬೋದು ಆ ತಲೆಗೆ ಕೂದಲು ಹಾಳಾಗಬಾರ್ದು ಕೂದಲು ನೆನಿಬಾರ್ದು ಅಂತ ಒಂದು ತಲೆಗೆ ಒಂದು ಟೋಪಿ ಹಾಕಿಕೊಂಡು ಕನ್ನಡಕಗಳು ನೀರಲ್ಲಿ ಇಳ್ದ್ರೂ ಕಣ್ಣಕ್ಕ ಕಣ್ಣಿಗೆ ಏನೂ ಆಗ್ಬಾರದಂಥ ಕನ್ನಡಕಗಳಾಗಿರ್ಬೋದು ಮುುಳಗದಂತೆ ತೇಲಿಸುವ ಟ್ಯೂಬ್ಗಳಾಗಿರ್ಬೋದು ಎಲ್ಲ ಹೈ ಫೆಸಿಲಿಟಿ ಇರತಕ್ಕಂಥ ಜೊತೆಗೆ ನಾವೆಲ್ಲ ಕಲಿತಾ ಇರ್ತೇವೆ ಆ ಕಲಿಯೋದರಿಂದ ಏನೂ ಒಂದು ಪರಿಕರಣಗಳು ಇಲ್ಲದೇ ಕಲಿಯೋದರಿಂದ ಎಷ್ಟೋ ಯೂಸ್ ಆಗುತ್ತೆ ಮೊದಲ್ನೇ ಬಾರಿಗೆ ಒಂದು ಭಯ ಆಗಿರ್ಬೋದು ಒಂದು ಆತಂಕ ಎಲ್ಲ ರೀತಿಯಾದ ಒಂದೊಂದಿಷ್ಟು ಆಸಕ್ತಿಗಳಿದ್ದರೂ ಸಹ ಭಯ ಒಂದು ಇದ್ದೇ ಇರುತ್ತೆ ಯಾರಿಗಾದ್ರೂ ಆ ರೀತಿಯಾದ ಒಂದು ಭಯದಲ್ಲಿ ಸಾಕಷ್ಟು ಜನ ಹೆದರಿ ಒಂದಿಷ್ಟು ಆ ಸ್ವಿಮ್ಮು ಮಾಡೋದು ಕಲಿಬಾರ್ದು ಅಂತಲೇ ಒಂದಿಷ್ಟು ಜನ ರೆಡಿಯಾಗಿರ್ತಾರೆ ಆದ್ದರಿಂದ ನಾವು ಎಷ್ಟೇ ಒಂದು ರೀತಿಯಾಗಿ ನೋಡಿದ್ರೂ ಒಂದೇ ಒಂದು ಆಸಕ್ತಿ ಇದ್ದರೆ ಸಾಕು ಏನು ಬೇಕಾದ್ರೂ ಮಾಡ್ಬೋದು ಏನೇ ಬೇಕಾದರೂ ಮಾಡಿ ಹೊಸದಾಗಿ ಕಲಿಯೋರಿಗೆ ಯಾವುದೇ ರೀತಿಯಾದ ಮೊದಲ್ನೇ ಬಾರಿಗೆ ಇದ್ದೇ ಇರುತ್ತೆ ಆ ರೀತಿಯಾಗಿ ಅವರು ಕಲ್ತ್ಕೊಂಡು ಎಲ್ಲ ರೀತಿಯಾದ ಒಂದು ಆಸಕ್ತಿಗಳನ್ನು ಉಂಟು ಮಾಡಿಕೊಂಡು ಸ್ವಿಮ್ಮಿಂಗ್ ಸೂಟ್ಗಳಲ್ಲಿ ಮುಳಗದಂತೆ ಅವೆಲ್ಲ ಹಾಕ್ಕೊಳ್ಬೇಕು ಒಂದಿಷ್ಟು ಕಾಲು ಬಡಿಯೋ ಹೊತ್ತಿಗೆ ಆಗಿರ್ಬೋದು ಫಸ್ಟು ಏನಾದ್ರೂ ಒಂದು ಅಡ್ಡ ಹಿಡ್ಕೊಂಡು ಗೋಡೆಗಳಂತಹ ಒಂದು ಸ್ವಿಮ್ಮಿಂಗ್ ಪೂಲಲ್ಲಾಗಿರ್ಬೋದು ಹೊಳೆಯಲ್ಲಾಗಿರ್ಬೋದು ಒಂದು ಆ ಎಡ್ಜಲ್ಲಿ ಹೋಗಿಬಿಟ್ಟು ಕಾಲು ಬಡಿಯೋದನ್ನ ಫಸ್ಟ್ ಕಲಿತು ಅದಾದ ನಂತರ ಈಜೋದು ಕೈಯ್ಯಿಂದ ಯಾಕ್ಷನ್ಸು ಸಾಕಷ್ಟು ತರಹದ ಸ್ವಿಮ್ಮಲ್ಲಿ ಸುಮಾರು ಟೈಪ್ಸ್ ಆಗಿರ್ಬೋದು ಎಲ್ಲ ರೀತಿಯಾಗಿದ್ದಾವೆ ಅದೆಲ್ಲದೂ ಸಹ ತಗೊಂಡು ನಾವೊಂದಿಷ್ಟು ಒಳ್ಳೆಯದನ್ನಾಗಿ ತಗೊಂಡು ನಾವು ಕಲೀಬೇಕಾಗಿರುತ್ತದೆ ಮತ್ತು ನಾವು ಕಲಿತಿದ್ದೇವೆ ಅಂದರೆ ಎಲ್ಲ ರೀತಿಯಾಗಿ ತಿಳಿಸಿಕೊಟ್ಟವ್ರು ಹಿರಿಯರು ನಮಗೆ ಹೇಳಿರೋರು ಆಗಿರ್ಬೋದು ಎಲ್ಲ ರೀತಿಯಾಗೂ ನಾವು ತಿಳ್ಕೊಂಡು ಇಷ್ಟೊಂದು ಕಲಿತು ನಾವು ಒಳ್ಳೆಯ ಒಂದು ಸ್ಥಾನದಲ್ಲಿ ಉಂಟು ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಈ ಸ್ವಿಮ್ಮಿಂಗ್ ಅನ್ನೋದು ಆ ಹೆಲ್ತಿಗೆ ತುಂಬ ಒಳ್ಳೆಯದು ಹೆಲ್ತಿಗೆ ಒಳ್ಳೆಯದಾಗೋದ್ರಿಂದ ನಾವೆಲ್ಲ ರೀತಿಯಾಗಿಯೂ ಸಹ ಇದನ್ನು ಮಾಡ್ಕೊಳ್ತಾ ಹೋಗಬೇಕು ಇದು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಒಂದು ಎಕ್ಸಸೈಸ್ ಆಗಿರುತ್ತದೆ ಒಂದು ದೈಹಿಕವಾಗಿ ಎಲ್ಲ ಅಂಗಾಂಗಗಳು ಎಕ್ಸರ್ಸೈಸ್ ಆಗುವಂಥದ್ದು ಒಂದೇ ಒಂದು ವ್ಯಾಯಾಮ ಇರೋದೇನಪ್ಪ ಅಂದ್ರೆ ಸ್ವಿಮ್ಮಿಂಗಲ್ಲೇ ಇರೋದು ಮಾತ್ರ ಅದನ್ನು ಹೇಳೋಕೆ ಇಷ್ಟಪಡ್ತೇನೆ ಸ್ನೇಹಿತರೆ